ನನಗೆ ಆಸಕ್ತಿ ಮೂಡಿಸಿದ ಮೂಡಿಸಿರುವ ಒಂದು ಬುಕ್ಕಂದ್ರೆ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಅದರಲ್ಲಿ ಏನು ಜೀವನದ ಸತ್ಯನ ತೋರಿಸುತ್ತೆ ನಾವು ಹೀಗಿಲ್ಲ ಹೀಗಿದೀವಿ ನಾವು ಹೇಗೆ ಯೋಚನೆ ಮಾಡ್ತಿದ್ದೀವಿ ಬಡವರು ಯಾವ ಥರ ಯೋಚನೆ ಮಾಡ್ತಾರೆ ಶ್ರೀಮಂತರು ಯಾವ ಥರ ಯೋಚನೆ ಮಾಡ್ತಾರೆ ಬಡವರೆಂದ್ರೆ ಏನು ದುಡ್ಡಿಲ್ದೇ ಇರೋವ್ರಂತ ಒಳ್ಳೆಯ ಐ ಪ್ರೊಫೆಷನಲ್ಲಾಗಿ ಇರೋವ್ರು ಸಹ ಗೌರ್ಮೆಂಟ್ ಜಾಬಿರೋರು ಕೂಡ ಇಲ್ಲಿ ಬಡವ್ರಾಗ್ತಾರೆ ಅಂದರೆ ಅವರ ಯೋಚನೆಗಳಲ್ಲಿ ನಾವು ಯೋಚನೆಗಳಲ್ಲಿ ನಾವು ಬಡವರು ಶ್ರೀಮಂತರು ಅನ್ನೋದನ್ನು ತೋರಿಸ್ಕೊಡುತ್ತೆ ಈ ಬುಕ್ಕು ಈ ಬುಕ್ ಓದೋದ್ಕಿಂತ ಮುಂಚೆ ನಾನು ಬಡವ್ಳಾಗಿಯೇ ಥಿಂಕ್ ಮಾಡ್ತಿದ್ದೆ ಯಾವ ತ ಬಡವ್ಳಂದ್ರೆ ಯಾವ ಥರ ಅಂದರೆ ಈಗ ನಾವು ಸಂಬಳ ಬರುತ್ತೆ ಏ ಬಿಡು ಗೌರ್ಮೆಂಟ್ ಸಂಬಳ ಕೊಡ್ತಿದೆ ಅದರಲ್ಲೇ ಬದುಕಬಹುದು ಅದನ್ನೇ ಆದರೆ ಅದನ್ನು ನಾವು ಎಲ್ಲೂ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ ಈಗ ಇಂಡಿಯನ್ ಹೆಣ್ಮಗಳಾದ್ರೆ ಬಳೆ ಬಂಗಾರಂತೆ ಮನೆ ಕಟ್ಸೋದಂತೆ ಈ ಥರದಷ್ಟೇ ನಾವು ಯೋಚನೆ ಮಾಡ್ತೀವಿ ಸಣ್ದಾಗಿ ಯೋಚನೆ ಮಾಡ್ತೀವಿ ಮತ್ತೆ ಕೂಡಿಟ್ಟು ಅಯ್ಯೋ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ರೆ ನನಗೆ ಮುಂದೆ ಏನಾಗುತ್ತೋ ಏನೋ ಆ ಥರದ್ದೆಲ್ಲ ನಾವು ಸಣ್ದಾಗಿ ಯೋಚನೆ ಮಾಡ್ತೀವಿ ಅದೇ ಶ್ರೀಮಂತರ ಹೇಗೆ ಯೋಚನೆ ಮಾಡ್ತಾರಂದರೆ ಹತ್ತು ಇಪ್ಪತ್ತು ಸಾವಿರನೇ ಬರಲಿ ಸಂಬಳ ಇಪ್ಪತ್ತು ಸಾವಿರದಲ್ಲಿ ಅವರು ಎಷ್ಟು ಮೇಯ್ನ್ಟೇನ್ ಮಾಡಬೇಕು ಅಷ್ಟನ್ನು ಕರೆಕ್ಟಾಗಿ ಎತ್ತಿಟ್ಟು ಇನ್ನು ಉಳ್ದಿದ್ದ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವರು ಡಿಫ್ರೆಂಟ ಯೋಚನೆ ಮಾಡಿ ಯಾವ್ದಾದ್ರು ಬಿಸ್ನೆಸ್ಸಾಗಿರಲಿ ಅಥವಾ ಲಾಭದಾಯಕ ಯಾವ್ದಾದ್ರೂ ಒಂದು ಇದ್ರಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅದರಿಂದ ದುಡ್ಡನ್ನು ಪಡಿತಾರೆ ದುಡ್ಡನ್ನು ನಾವು ದುಡಿ ದುಡಿಯೋದಲ್ಲ ದುಡ್ಡಿ ನಾವು ದುಡಿಸ್ಕೋಬೇಕು ದುಡ್ಡನ್ನು ಆ ಥರದ ಏನು ಐಡಿಯಾಸು ಆ ಬುಕ್ಕಲ್ಲಿ ಹೇಳ್ಕೊಡುತ್ತೆ ನಾವು ಯಾವ ಥರ ಥಿಂಕ್ ಮಾಡ್ಬೇಕು ಶ್ರೀಮಂತರಾಗಿ ಥಿಂಕ್ ಮಾಡ್ಬೇಕಾ ಬಡವರಾಗಿ ಥಿಂಕ್ ಮಾಡ್ಬೇಕಾ ನಾವು ಬಡವ್ರಾಗಿ ಥಿಂಕ್ ಮಾಡಿದ್ರೆ ಅದಕ್ಕೆ ನಾವು ಬಡವ್ರು ಬಡವ್ರಾಗೇ ಇರ್ತೀವಿ ಶ್ರೀಮಂತರ ಶ್ರೀಮಂತರಾಗೇ ಇರ್ತಾರೆ ಯಾಕೆಂದ್ರೆ ಅವರು ಐಡಿಯಾಸೇ ಬೇರೆ ಇರುತ್ತೆ ನಮ್ದು ಐಡಿಯಾಸೇ ಬೇರೆ ಇರುತ್ತೆ ನಾವು ಮಿಡಲ್ ಕ್ಲಾಸಾಗಿ ಥಿಂಕ್ ಮಾಡ್ತೀವಿ ಅವರು ಹಾಗಂದ್ಕೊಂಡ್ರೇನೋ ಇವರು ಹಾಗಂದ್ಕೊಂಡ್ರೇನಪ್ಪಾ ಏನಾಗುತ್ತೋ ಏನೋ ಇಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಅಯ್ಯೋ ಹೋಗ್ಬಿಡುತ್ತೆ ನನ್ನ ದುಡ್ಡೆಲ್ಲ ಆ ಥರ ಸಣ್ಣ ಸಣ್ಣದಾಗಿ ನಾವು ಯೋಚನೆ ಮಾಡ್ತಾಯಿರ್ತೀವಿ ಮತ್ತೆ ಒಂದಕ್ಕೆ ಸ್ಟಿಕ್ ಆನ್ ಆಗ್ತೀವಿ ಇವಾಗ ಒಂದು ಕಡೆಯಿಂದ ನಮಗೆ ಆದಾಯ ಬರ್ತಿದೆ ಅಂದರೆ ಅದಷ್ಟಕ್ಕೆ ಸ್ಟಿಕ್ ಆನ್ ಆಗ್ತೀವಿ ಬಿಡು ಬರ್ತಿದೆಯಲ್ಲಾ ಕಂಫರ್ಟ್ ಝೋನಲ್ಲಿ ಇರ್ತೀವಿ ಆದರೆ ಶ್ರೀಮಂತರು ಹಾಗಲ್ಲ ಕಂಫರ್ಟ್ ಝೋನಲ್ಲಿರಲ್ಲ ಒಂದು ಕಡೆ ಅಲ್ಲ ಎಲ್ಲ ಕಡೆಯೂ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾರೆ ಒಂದಲ್ಲ ಡಿಫ್ರೆಂಟ್ ವೇಸಲ್ಲಿ ಆದಾಯ ಬರ್ತಾಯಿರ್ಬೇಕು ಆವಾಗ ನಾವು ಜೀವನದಲ್ಲಿ ಏನಾದ್ರೂ ಮಾಡೋಕ್ಕಾಗುತ್ತೆ ಬೇಗ ಬೆಳೆಯೋ ಬೆಳೀಬಹುದು ಶ್ರೀಮಂತರಾಗಬಹುದು ಈ ಥರದ ಒಂದು ಐಡಿಯಾಸ್ನ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಅನ್ನುವ ಬುಕ್ಕಲ್ಲಿ ನಾನು ಕಲಿತೆ ಹಾಗೆ ನನ್ನ ಜೀವನ ಬದಲಾಗುವ ಬದಲಾಗುತ್ತೆ ಆ ಬುಕ್ಕಿಂದ ನನ್ನ ಯೋಚನೆಗಳು ಚಿಂತನೆಗಳು ಎಲ್ಲ ಬದಲಾಯ್ತು ದುಡ್ಡು ದುಡ್ಡಿನ ಏನು ಇವಾಗ ದುಡ್ಡೆಲ್ಲ ಹೇಗೆ ಅಂದರೆ ದುಡ್ಡಿನ ದಾಸಗಳಾಗಿದ್ದಾರೆ ದುಡ್ಡು ನಾವು ದಾಸ ಆಗ್ಬಾರ್ದು ಅದು ನಮಗಾಗ್ಬೇಕು ಆ ಥರದ ವಿಷಯಗಳನ್ನ ನಮಗೆ ಆ ಪುಸ್ತಕ ಹೇಳ್ಕೊಟ್ಟಿದೆ ಇದು ಬಹಳಷ್ಟು ಇಂಪು ಮುಖ್ಯವಾದ ವಿಷಯ ನಾನು ತಿಳ್ಕೊಂಡಿರೋದು ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಎನ್ನುವ ಬುಕ್ಕಿಂದ